ನಾನು ಕೆ ಎಫ್ ಸಿಯನ್ನು ಆಡರ್ ಮಾಡಬೇಕೆಂದು ಅನ್ಕೊಳ್ತಿದ್ದೇನೆ ಬರ್ಗ ಮತ್ತು ಕೆ ಎಫ್ ಸಿ ಆಡರ್ ಮಾಡುತ್ತಿದ್ದೇನೆ ನನಗೆ ಒಂದು ಕೆ ಎಫ್ ಸಿ ಲೆಗ್ ಪೀಸ್ ಕೆ ಎಫ್ ಸಿ ಬಕೆಟ್ ಕೆ ಎಫ್ ಸಿ ಪಾಪ್ಕಾರ್ನ್ ಬರ್ಗರ್ ಸ್ಯಾಂಡ್ವಿಚ್ ಈ ಮೂರನ್ನು ನನಗೆ ಕಳಿಸಿಕೊಡಿ ನಾನು ಕೆ ಎಫ್ ಸಿಗೆ ಗ್ರೀನ್ ಚಿಲ್ಲಿ ಚಟ್ನಿ ಮತ್ತು ರೆಡ್ ಸಾಸನ್ನು ಕಲಿತುಕೊಳ್ಳಲು ಆಸಕ್ತಿ ಇದೆ ಪಂಚವಟಿ ಹೋಟಲ್ ಈಗ ನಾನು ಪಂಚವಟಿ ಹೋಟಲ್ಗೆ ಒಮ್ಮೆ ಭೇಟಿ ನೀಡುತ್ತಿದ್ದೇನೆ ಪಂಚವಟಿ ಹೋಟಲಲ್ಲಿ ರೆಡ್ ಚಟ್ನಿ ಗ್ರೀನ್ ಚಿಲ್ಲ್ಲಿ ಚಟ್ನಿ ಮಾಡುವುದು ಹೇಗೆ ಅಂತ ನಾನು ತಿಳಿದುಕೊಳ್ಳುತ್ತೇನೆ ನಮಸ್ಕಾರ ಸರ್ ನನ್ನ ಹೆಸರು ಮುನಿಯಮ್ಮ ನಾನು ರೆಡ್ ಚಟ್ನಿ ರೆಡ್ ಚಿಲ್ಲಿ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸನ್ನು ನಿಮ್ಮ ಬಳಿ ತಿಳ್ಕೋಬೇಕು ಹೇಗೆ ತಯಾರಿಸುವಿರಿ ಎಂದು ನಿಮ್ಮ ಬಳಿ ತಿಳ್ಕೋಬೇಕೆಂದು ಬಂದಿದ್ದೀನಿ ದಯವಿಟ್ಟು ಈ ಮೂರು ಬಗೆಯ ಚಟ್ನಿಗಳ ವಿವರವನ್ನು ಅದಕ್ಕೆ ಬಳಸುವ ಪದಾರ್ಥಗಳೇನೆಂದು ನನಗೆ ಯಾವ ರೀತಿ ನೀವು ಚಟಿಟ್ ಚಟ್ನಿ ಚಟ್ನಿಗಳನ್ನು ಸಾಸ್ಗಳನ್ನು ತಯಾರಿಸುವಿರಿ ಎಂದು ನಾನು ತಿಳಿದುಕೊಳ್ಳಬೇಕಿದೆ ಏಕೆಂದರೆ ನಿಮ್ಮ ಹೋಟಲಿನಲ್ಲಿ ಈ ಮೂರೂ ಚಟ್ನಿಗಳು ತುಂಬ ರುಚಿಕರವಾಗಿ ತುಂಬ ಚೆನ್ನಾಗಿದೆ ಆದದ್ದರಿಂದ ನಾನು ನಿಮ್ಮ ಬಳಿ ನೀವು ಹೇಗೆ ಈ ಚಟ್ನಿಯನ್ನು ಇಷ್ಟು ರುಚಿಕರವಾಗಿ ತಯಾರಿಸುವಿರಿ ಎಂದು ನಾನು ತಿಳಿದುಕೊಂಡು ನಾನು ಸಹ ನಮ್ಮ ಮನೆಯಲ್ಲಿ ತಯಾರು ಮಾಡಿ ನೋಡಬೇಕೆಂದು ತಮ್ಮಲ್ಲಿ ತಮ್ಮ ಬಳಿ ಬಂದಿದ್ದೇನೆ ದಯವಿಟ್ಟು ಇದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ನಾನು ಕೊಂಡು ಕೊಂಡು ಬರುತ್ತೇನೆ ಇದಕ್ಕೆ ಎಷ್ಟು ಹಣವನ್ನು ನಾನು ನಿಮ್ಮ ಬಳಿ ಪಾವತಿಸಬೇಕೆಂದು ಹೇಳಿದರೆ ಈ ಮೂರು ಚಟ್ನಿ ಸಾಸ್ಗಳನ್ನು ಕಲಿತುಕೊಂಡು ನಾನು ಹೋಗುತ್ತೇನೆ ದಯವಿಟ್ಟು ನನಗೆ ಈ ಮೂರು ಚಟ್ನಿಗಳನ್ನು ತಿಳಿಸಿಕೊಡಿ ಸಾಸ್ ಹೇಗೆ ಮಾಡುತ್ತಾರೆಂಬುದನ್ನು ತಿಳಿಸಿಕೊಡಿ ಸರ್ ನನಗೆ ಬೇಕಾಗಿರುವ ಪದಾರ್ಥಗಳ ಲಿಸ್ಟ್ ಕೊಡಿ ಸರ್ ಒಂದು ಐದು ನಿಮಿಷ ನಾನು ಹೊರಗಡೆ ಹೋಗಿ ಆ ಪದಾರ್ಥಗಳನ್ನು ತಂದು ನಿಮ್ಮ ಬಳಿ ಈ ಮೂರು ಚಟ್ನಿ ಸಾಸುಗಳನ್ನು ಕಲಿತುಕೊಂಡು ಹೋಗುತ್ತೇನೆ ಸರ್ ನೀವು ಬರೆದುಕೊಟ್ಟ ಎಲ್ಲ ಪದಾರ್ಥಗಳನ್ನು ನಾನು ತಂದಿದ್ದೇನೆ ಈಗ ಚಟ್ನಿ ಮಾಡುವುದು ಸಾಸ್ ಮಾಡುವುದು ಹೇಗೆ ಎಂದು ತಿಳಿಸಿಕೊಡಿ ನಾನು ಚಟ್ನಿ ಮಾಡುವುದನ್ನು ಸಾಸ್ ಮಾಡುವುದನ್ನು ನಿಮ್ಮ ಬಳಿ ಕಲಿತು ಇದನ್ನು ಮನೆಯಲ್ಲಿ ತಯಾರಿಸಿ ನೋಡುತ್ತೇನೆ ನೀವು ನನಗೆ ಇದನ್ನು ಕಲಿಸಿಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಸರ್ ನಿಮಗೆ ಎಷ್ಟು ಹಣವನ್ನು ನಾನು ಪಾವತಿಸಬೇ ಪಾವು ಪಾವತಿಸಬೇಕೋ ಹೇಳಿದರೆ ನಾನು ಅಷ್ಟು ಹಣವನ್ನು ಕೊಟ್ಟು ಹೋಗುತ್ತೇನೆ ತ್ಯಾಂಕ್ ಯು ಸರ್ ಮತ್ತೆ ಇನ್ಯಾವುದರು ತಿಂಡಿ ತಿನಿಸುಗಳನ್ನ ಕಲಿಯುವ ಆಸಕ್ತಿ ನನ್ನಲ್ಲಿದ್ದರೆ ನಾನು ನಿಮ್ಮ ಬಳಿ ಬಂದು ಕಲಿಯುತ್ತೇನೆ ಸರ್ ನಮಸ್ಕಾರ ಸರ್